ಹಲೋ ಹಲೋ

ಹಾಂ ನಮಸ್ತೆ ರೀ ಹಾಂ ಹಾಂ ಹಾಂ ಹಾಂ ಆ ಥರನೆ ಇದೆ ನಿಮ್ಗೆ ಹೇಳಿದ್ದು ಚೆನ್ನಾಗೆ ಇದಾವೆ ರೀ ಹಾಂ ನೀವು ನಿಮ್ಮ ನೀರು ಕುಡಿಯೋದರಿಂದ ನಮ್ಮ ಮನೇಲ್ಲಿ ಬೀ ಎಲ್ಲರೂ ಚೆನ್ನಾಗಿ ಆರೋಗ್ಯದಿಂದ ಇದಾರೆ ರೀ ಹಾಂ ರೀ ಇಲ್ಲ ಇಲ್ಲ ಆ ಥರ ಏನಿಲ್ರಿ ಚೆನ್ನಾಗೆ ಇವೆ ನೀರು ಹಾಂ ಹಾಂ ಇಲ್ಲಾರೀ ಏನೂ ಪ್ರಾಬ್ಲಮ್ ಇಲ್ಲ ರೀ ಯಾರು ಹೇಳಿದ್ದು ಹಾಂ ರೀ ಹಾಂ ಅಲ್ರಿ ಅಲ್ಲ ನಮ್ಮ ಫ್ರೆಂಡ್ಸುಗಳಿಗೆ ಹೇಳಿದೀನಂತೆ ತೊಗೋಳ್ರಿ ಹಾಂ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಹಾಕ್ತಾರೆ ರೀ

ಇಲ್ಲ ಇಲ್ಲ ಆ ಥರ ಏನಿಲ್ರಿ ಬರ್ತಾರೆ ಟೈಮಿಂಗ್ ಕರೆಕ್ಟ್ ಬರ್ತಾರೆ ಬೆಳಿಗ್ಗೆ ಒಂಬತ್ತಕ್ಕಂದ್ರೆ ಬೆಳಿಗ್ಗೆ ಒಂಬತ್ತಕ್ಕೆ ಬರ್ತಾರೆ ತಂದು ಹಾಕ್ತಾರೆ ರೀ ಆ ಥರ ಏನಿಲ್ರಿ ಇಲ್ಲ ಆ ಥರ ಏನು ಮಾಡಲ್ಲ ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ ರೀ ಕರೆಕ್ಟ್ ಟೈಮಿಗೆ ನಾವು ನಾನು ಇಲ್ಲಿ ನಮ್ಗೇನೆ ನೀರು ಕುಡಿಯೋದನ್ನ ಇನ್ನು ನಾವು ಕರೆಕ್ಟಾಗ್ಲತ್ತವ್ರೀ ಆ ಥರ ಏನಿಲ್ರಿ ಹಾಂ ಇಲ್ಲ ಇಲ್ಲ ಆ ಥರ ಏನಿಲ್ಲ ಅಲ್ಲ ನಮ್ಮ ಮನೆ ಪಕ್ಕದಲ್ಲಿ ಬೀ ಇನ್ನೊಬ್ಬರಿಗೆ ನೀರು ಬೇಕಾಗಿತ್ತಂತ ಕೇಳಿದ್ದರು ಹ್ಞೂ ಅವರಿಗೆ ಹಾಕ್ಸ್ಕ್ಯಂಡ್ರೆ ಹುಡ್ಗ್ರು ಬಂದ್ರು ಅಂದ್ರೆ ಹೇಳ್ತೀನಿ ತೊಗೋಳ್ರಿ ಅವ್ರಿಗೆ ಆಯ್ತ್ ರೀ ಇದು ಕರಂಟ್ ಬಿಲ್ ಹಾಂ ಇಲ್ಲ ಇಲ್ರೀ ಏನು ಇಲ್ರಿ ಆ ಥರ ಏನೂ ಪ್ರಾಬ್ಲಮ್ ಇರಲ್ರಿ ಕರೆಂಟ್ ಹಾಕ್ತಾರೆ ಆ ಥರ ಏನಿದ್ರೆ ನಾವು ನಿಮ್ಗೆ ಕಾಲ್ ಮಾಡಿ ಹೇಳ್ತೀನಿ ಬಿಡಿರಿ ಹಾಗೇನಿಲ್ರಿ

ಆ ಥರ ಏನಿದ್ರೆ ನಿಮಗೆ ಕಾಲ್ ಮಾಡ್ತೀನಂತ ಹೇಳಿ ಇದು ನಮ್ಮ ಫ್ರೆಂಡಿಗೊಬ್ಬರಿಗೆ ನೀರು ಹಾಕೋದಿತ್ತು ರೀ

ಹಾಂ

ಆಯ್ತು ಆಯ್ತು ನಾನು ನಿಮ್ಗೆ ಕಾಲ್ ಮಾಡ್ತೀನಿ ತೊಗೋಳ್ರಿ ಹಾಂ ಆಯ್ತು ಆಯ್ತು ತ್ಯಾಂಕ್ಸ್ ಓಕೆ ರೀ